ಕ್ಯಾಬ್ಯಿಂದವ್ರಾ ಹಾಂ ಏನ್ರೀ ನೀವು ಇಷ್ಟು ಲೇಟ್ ಮಾಡ್ದ್ರ ಹೆಂಗ್ರೀ ಹೇಳ್ರೀ ಹಾಂ ನನಗೆ ಮೊದಲೇ ಇಂಟ್ರ್ವ್ಯೂವ್ಗೆ ಟೈಮ್ ಆಗ್ಯದ ರೀ ಓ ಬುಕ್ ಮಾಡಿ ಎಷ್ಟೊತ್ತು ಆಯ್ತು ರೀ ಏನಾರ ತಿಳ್ಸೋದು ಇರ್ತದ ಇನ್ಫಾರ್ಮೇಶನ್ ಕೊಡದು ಇರ್ತದ ಲೇಟ್ ಆಗ್ತದ ಇಲ್ಲ ಏನಿಲ್ಲ ಏನಾರ ಹೇಳೋದು ಇರ್ತಾರೆ ರೀ ನಾವು ಏನಂತ ಕುಂತ ಏನಪ್ಪಾ ಮೊದಲೇ ಇಂಟ್ರ್ವ್ಯೂವಿಗೆ ಲೇಟ್ ಆಗ್ಯದ ಪ್ರಿಪೇರ್ ಆಗಿದೆ ಪ್ರಿಪೇರ್ ಆಗಿದೆ ಬಿ ಎಲ್ಲ ಮರ್ತು ಹೋಗ್ಯದ ರೀ ನಾವು ಏನಂತ ಅನ್ಕೋಬೇಕು ರೀ ನೀವು ಇಷ್ಟು ಲೇಟ್ ಮಾಡದ್ರ ಯಾವಾಗ ಬಿ ಹೀಗೆ ರೀ ಒಂದು ಸಲರ ಜಲ್ದಿ ಬರೋದು ಎವ್ರಿ ಟೈಮ್ ಹೀಗೆ ಮಾಡ್ತಿರಿ ಹೇಳ್ಬೇಕು ರೀ ಏನಪ್ಪ ಟ್ರಾಫಿಕ್ದಾಗ ಇದ್ದೀನಿ ಆ ಬರಕ್ಕೆ ಒಂದು ಸೊಲ್ಪ ಹೊತ್ತು ಲೇಟ್ ಆಗ್ತದ ಅಂತ ಅಂದ್ರ ನಾ ಏನಪ್ಪಾ ಬೇರೆ ಇಲ್ಲೇ ಸನಿಹ ಯಾವ್ದಾರ ಇತ್ತಂದ್ರ ನಾವು ಹಿಡ್ಕೊ ಏನಪ್ಪ ಇದು ಮಾಡ್ತಿದ ರೊಕ್ಕಗ ರೊಕ್ಕ ವೇಷ್ಟು ಅದ್ರಾಗ ನಂದು ಏನಪ್ಪ ಜಾಬ್ ನಂದು ಲಾಸ್ಟ್ ಏನಪ್ಪಾ ಲಾಸ್ಟ್ ಇಯರ್ ಇತ್ತು ಇದು ಏನಪ್ಪಾ ಇಂಪಾರ್ಟೆಂಟ್ ಜಾಬ್ ಇತ್ತು ನನ್ನದು ಇಂಟ್ರ್ವ್ಯೂವ್ ಕೊಡದು ಹಾಂ ಅದನ್ನು ಕ್ಯಾನ್ಸಲ್ ಮಾಡದ್ರಿ ಏನಂತ ಏನಂತ ಅನ್ಕ ಅಂದ್ಲಿ ರೀ ನಿಮ್ಗ ನಾ ನಿಮಗ್ ಏನಪ್ಪಾ ಕ್ಯಾಬ್ಯಿಂದ್ ಅವ್ರ್ ಏನಪ್ಪ ಜಲ್ದಿ ಬರ್ತಿರ್ ಅಂತೇ ಏನಪ್ಪ ಏನೋ ನಂಬಿ ಏನಪ್ಪ ಆನ್ ಆರ್ಡ್ರ್ ಮಾಡಿರ್ತೀವಿ ನೀವು ಅಂದ್ರೆ ಇಷ್ಟು ಲೇಟ್ ಮಾಡಿದ್ರ ಹೆಂಗ್ರೀ ಅಟ್ಲೀಸ್ಟ್ ಏನಪ್ಪಾ ಆ ಹೇಳಾರ ತಿಳ್ಸರ ತಿಳ್ಸ್ಬೇಕ್ರೀ ಹಂಗೆ ಲೇಟ್ ಆಗ್ತದ ನೋಡ್ರಿ ಮೇಡಮ್ ಹಿಂಗೆ ಒಂದು ಐದು ನಿಮಿಷ ಹಿಂಗೆ ಟ್ರಾಫಿಕ್ದಾಗ ಸಿಕ್ಕಿ ಬಿದ್ದೀನಿ ಬರ್ತೀನಿ ಅಂತಂದ್ರ ನಾವು ಬಿ ಕಾಯ್ತೀವಿ ಅದು ಬಿಟ್ಟು ಏನಪ್ಪ ಇನ್ನ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಇಲ್ಲಿದ್ದೀನಿ ಅಂದ್ರ ಇಲ್ಲಿ ಎಷ್ಟೋ ಜನ ಏನಪ್ಪ ಎಮರ್ಜನ್ಸಿ ಇರ್ತದ ಒಬ್ರಿಗೆ ಆಫೀಸ್ಗೆ ಹೋಗೋದು ಇರ್ತದ ಸ್ಕೂಲಿಗೆ ಹೋಗೋದು ಇರ್ತದ ಬೇರೆ ಬೇರೆ ಕಡಿಗೆ ಎಲ್ಲೋ ಕಡೆಗೆ ಹೋಗೋದು ಇರ್ತದ ಇವತ್ತು ನನ್ನದು ಹಾಗೆ ಏನಪ್ಪಾ ನನ್ನದು ಇಂಟ್ರ್ವ್ಯೂವ್ ಇತ್ತು ಇವಾಗ ಏನಪ್ಪಾ ನಿಮ್ಮ ಸಲಿಂದು ಏನಪ್ಪ ನನ್ನದು ಕ್ಯಾನ್ಸಲ್ ಆಯಿತು ಇಂಟ್ರ್ವ್ಯೂವ್ ಹೋಗೋದು ಇವಾಗ ನಾವು ಏನು ಮಾಡ್ಬೇಕು ರೀ ನಿಮಗೆ ನಿಮ್ಗ ಏನೋ ನಂಬ್ಕೊಂಡು ಏನಪ್ಪಾ ಕ್ಯಾಬ್ ಬುಕ್ ಮಾಡಿದ್ರೆ ನೀವು ಅಂದ್ರೆ ಇಷ್ಟು ಲೇಟ್ ಆಗಿ ಮಾಡ್ತಿರಿ ನಾವು ಇಲ್ರಿ ನಾವು ಏನಪ್ಪಾ ನಿಮ್ಮದು ಅಷ್ಟೇ ನಾವು ಏನಪ್ಪ ಕ್ಯಾನ್ಸಲ್ ಮಾಡತ್ತೀವಿ ನೋಡ್ರಿ ಬುಕ್ಕಿಂಗ ಏನು ತಿಳಿದು ರೀ ಏನಪ್ಪ ಯಾವಾಗ ಬಿ ಹೀಗೆ ಮಾಡದು ನಾವು ಇಲ್ಲಿ ಏನಪ್ಪಾ ಜಲ್ದಿ ಬರ್ಲಿ ಜಲ್ದಿ ಇಂಟ್ರ್ವ್ಯೂವ್ ನಂದು ಇದ್ದಿದ್ದು ಎಲ್ಲ ನನ್ನ ಏನಪ್ಪಾ ಏನೇನೊ ಪ್ರಿಪೇರ್ ಮಾಡ್ಕೊಂಡು ಇದ್ದ ಎಲ್ಲಾನು ಕ್ಯಾನ್ಸಲ್ ಆಯಿತು ಮನ್ಯಾಗ ಹೊಯ್ ಬೈಲತರ ಏನಪ್ಪಾ ಏನು ಎಷ್ಟೊತ್ವರ್ಗು ಮಾಡ್ಲತರ ಕ್ಯಾಬು ಇಷ್ಟು ಲೇಟ್ ಮಾಡ್ತಾರ ಅಂತ ಅನ್ಲತರ ಹೇಳರ ಹೇಳೋದು ರೀ ನಮಗೆ ಇವಾಗ ನನ್ನದು ಇಂಟ್ರ್ವ್ಯೂವ್ ಕರ್ಗಾಯ್ತು ಕ್ಯಾನ್ಸಲ್ ಆಯ್ತು ಈಗ ನಾ ಏನು ಮಾಡಲಿ ಈಗ ನೀವು ನನಗೆ ವಾಪಸ್ ತಂದು ಕೊಡ್ತೀರಿ ಏನಪ್ಪ ಇಂಟ್ರ್ವ್ಯೂವ್ ಬೇರೆ ಕಡೆಗೆ ಎಲ್ಲಾರ ಜಾಬ್ ಹುಡುಕಿ ಕೊಡ್ತಿರಿ ಇಲ್ಲ ಹೇಳರ ಹೇಳ್ಬೇಕು ನಮ್ಗೆ ಲೇಟ್ ಆಗ್ತದಂತ ಏನು ಹೇಳಲ್ಲ ಏನಿಲ್ಲ ನಿಮ್ಮ ಮನ್ಸಿಗೆ ಬಂದಂಗೆ ಮಾಡದ್ರ್ ನೀವು ಹೆಂಗೆ ರೀ ಏನೋ ಅಪ್ಪ ನಾವು ಏನಪ್ಪ ಅಡ್ರಸ್ ತಪ್ಪಾಗಿ ಕೊಟ್ಟೀವಿ ಇಲ್ಲ ಕರೆಕ್ಟೆ ಕೊಟ್ಟೀವಿ ಕರೆಕ್ಟ್ ಕೊಟ್ಟಿದ್ದರೂ ಬಿ ನೀವು ಜಲ್ದಿ ಬರಲ್ಲಾ ಅಂತಂದ್ರ ನಾವು ಏನು ಅನ್ಬೇಕು ಏನೋರ ಅಪ್ಪ ಅಡ್ರಸ್ ರಾಂಗ್ ಅದ ಏನಪ್ಪ ನಮ್ಮ ಮನೆ ಸಿಗಲ್ಲ ಆಗ್ಯದ ಮೂಲೆ ಮೂಲಿದಾಗ ಇವಾಗ ಗಲ್ಲಿದಾಗ ಅದ ಅಂತಂದರೆ ಏನೋ ಮೇಯ್ನ್ ರೋಡ್ದಾಗೆ ಅದ ನಮ್ಮ ಮನೆ ಬಟ್ ಆದರೂ ಬಿ ಬರಕ್ಕೆ ಆಗಲ್ಲ ರೀ ನಿಮಗೆ ಜಲ್ದಿ ಬಾ ಅಂತ ಅಷ್ಟಾದರು ಬಿ ಅವಾಗಿಂದ ಕಾಲ್ ಮಾಡಿ ಹೇಳತ್ತೀನಿ ಜಲ್ದಿ ಬರ್ರಿ ನಾನು ಇಂಟ್ರ್ವ್ಯೂವ್ ಹೋದನ ಹೋಗಬೇಕು ಇಂಪಾರ್ಟೆಂಟ್ ಅದ ಇದು ನನ್ನ ಲೈಪ್ದಾಗ ಹಾ ಇವಾಗ ಇದೊಂದು ಜಾ ಇದು ಸಿಕ್ಕಿಲ್ಲ ಅಂದರೆ ಏನಪ್ಪ ಮತ್ತು ಈಗ ನನಗೆ ಇನ್ನ ಒನ್ ಇಯರ್ ನನ್ಗ ಎಲ್ಲೂ ಜಾಬ್ ಸಿಗಲ್ಲ ಆಗ್ಯದ ಕಷ್ಟಪಟ್ಟು ಹುಡುಕಿದೆ ನೀವು ಅಂದ್ರ ಹಿಂಗೆ ಮಾಡ್ದರ ಹೆಂಗೆ ರೀ ನನಗೆ ಜಲ್ದಿ ಬರ್ಬೇಕು ಅಲ್ರಿ ನಾವು ಈಗ ಹಂಗೆ ಏನಪ್ಪ ಕಂಪ್ಲೇಂಟ್ ಮಾಡ್ದ್ವ ಅಂದ್ರ ಇವಾಗ ನಿಮ್ಮದೇ ಇದು ಆಗಲ್ಲ ನಿಮ್ಮದೇ ಏನು ನಿಮ್ಮ ನಿಮ್ಮ ಕೆಲಸ ಹೋಗಲ್ಲ ನಾವು ಎಷ್ಟು ಸಲ ಅಂತ ಇದು ಮಾಡಿ ಬರಬೇಕು ರೀ ಜಲ್ದಿ ಆಟೋ ಬಂದ್ರ ಜಲ್ದಿ ಬರ್ತಿರಿ ಬಂದ್ರ ಬಿ ರೀಚ್ ಬಿ ಜಲ್ದಿ ಮಾಡ್ಸಲ್ಲ ಟ್ರಾಫಿಕ್ ಅದು ಇದು ಮೇಡಮ್ ಅದು ಮೇಡಮ್ ಟ್ರಾಫಿಕ್ ಜಾಸ್ತಿ ಇತ್ತು ಹಂಗಿತ್ತು ಹಿಂಗಿತ್ತು ಅಂತ ರೀಸನ್ಸ್ ಕೊಡ್ತೀರಿ ನಾವು ಏನಾರ ಮಾಡ್ಬೇಕು ಹೇಳ್ರಿ ಇವಾಗ ಹೇಳ್ರಿ ಇವಾಗ ಜಾಸ್ತಿ ಇದು ಮಾಡ್ಬೇಡಿ ರೀ ಇವಾಗ ಹೇಳ್ರಿ ಏನು ಏನಪ್ಪ ಇವಾಗ ನಾ ನನ್ನ ಇಂಟ್ರ್ವ್ಯೂವ್ ಏನು ಮಾಡಲಿ ನನ್ನದು ಈಗ ನಾನು ಇಂಟ್ರ್ವ್ಯೂವ್ ಹೋಯಿತು ಏನು ಮಾಡ್ಬೇಕು ಇವಾಗ ನಾ ನೀವು ಹೇಳೋದು ಕರೆಕ್ಟೆ ಅದ ರೀ ಬಟ್ ಏನಪ್ಪ ನನ್ನ ಇಂಟ್ರ್ವ್ಯೂವ್ ಹೋಯಿತು ಇವಾಗ ಜಾಬ್ ಸಿಗೋದೇ ಈಗಿನ ಕಾಲ್ದಲ್ಲಿ ಕಷ್ಟ ಸಿಕ್ಕಿರೋ ಜಾಬ್ನು ಏನಪ್ಪ ಈ ಥರ ಏನಪ್ಪಾ ಕ್ಯಾಬ್ ಮಿಸ್ ಆಯಿತು ಹೋಗಿ ಇವಾಗ ಲೇಟ್ ಆದ್ರು ಬಿ ಅಲ್ಲಿ ಹೋಗಿ ಹೇಳದ್ರ ಇಲ್ಲ ನಾನು ಕ್ಯಾಬ್ ಮಿಸ್ ಆಗಿತ್ತು ಲೇಟ್ ಆಯಿತು ಅಂತ ಅಂದ್ರೆ ಯಾರಾದರು ನಂಬ್ತಾರ ಈ ರೆಸ್ಪಾನ್ಸಿಬ್ಲಿಟಿ ಇದ್ದವರು ಯಾವಾಗ ಹೆಂಗೆ ಬಿ ಜಲ್ದಿ ಬರ್ತಾರ ಅಂತ ಅಂತಾರ ನಮಗೆ ಉಲ್ಟಾ ಬೈತಾರೆ ನೀವು ನೋಡಿದ್ರೆ ಹಿಂಗೆ ಮಾಡ್ತಿರಿ ಇವಾಗ ನಮಗೆ ಮೊದಲೇ ನಮ್ಮ ಮನೆ ಕಷ್ಟ ನೋಡ್ಕೊಂಡು ನಾವು ಏನೋ ಜಾಬ್ ಮಾಡಬೇಕು ಅಂತ ಹೋತೀವಿ ಕ್ಯಾಬ್ ಬುಕ್ ಮಾಡಿದ್ರೆ ನೀವು ಜಲ್ದಿ ಬರಲ್ಲ ನಾವು ಏನಾರ ಮಾಡಬೇಕು ಏನು ನಡ್ಕೊಳ್ತಾ ಹೋಬೇಕಾ ನಡ್ಕೋತ ಹೋಗಕ್ಕೆ ಏನು ಇದೇನು ಮನೆ ಆಜು ಬಾಜು ಅದ ಆಫೀಸು ಹೋಗಾಕ ಇಲ್ಲಂತನೇ ಏನಪ್ಪ ಲಾಂಗ್ ರೂಟೇ ಅದ ಅಂತ ನಿಮ್ಗ ಇದು ಮಾಡದ್ರ ನೀವು ಬುಕ್ ಮಾಡಿದರೆ ನೀವು ಲೇಟ್ ಆಗಿ ಬರ್ತೀರಿ ರೀಸನ್ಸ್ ಕೊಡ್ತೀರಿ ಟ್ರಾಫಿಕ್ ಹಂಗಿತ್ತು ಹೀಗಿತ್ತು ಅಂತ ನಾವು ಏನಾರ ಮಾಡ್ಬೇಕ್ರೀ ಹೇಳ್ರಿ ಈ ಆಯ್ತ್ರೀ ಇಲ್ರಿ ಜಾಸ್ತಿಯಿಲ್ಲ ಕ್ಯಾನ್ಸಲ್ ಮಾಡ್ರಿ ನಿಮ್ಮ ಬುಕ್ಕಿಂಗು ಇಲ್ರಿ ನಮಗೆ ಆಗಲ್ಲ ಆಗ್ಯದ ಏನ್ರೀ ಏನಪ್ಪ ಇಷ್ಟು ಲೇಟಾಗಿ ಮಾಡಿದ್ರ ಹೆಂಗ್ರೀ ನಮಗೆ ಬಿ ನಮ್ಮದು ತಿಳ್ಕೊಬೇಕ್ರೀ ಇಲ್ರಿ ಬೇಕಾಗಿಲ್ರಿ ಏನಪ್ಪ ನೀವು ಲೇಟಾಗಿ ನೀವು ಹೀಗೇ ಲೇಟಾಗಿ ಬರ್ಲತಿದ್ರ ಅಂದ್ರ ನಮ್ದು ಅಲ್ಲಿ ನಮ್ಮದು ಕೆಲಸ ಹೋಯಿತು ಎಲ್ಲ ಹೋಯಿತು ಇವಾಗ ನಾ ಏನು ನಿಮ್ಮ ಮನೆಯಲ್ಲಿ ಕುಂತು ಏನು ಮಾಡ್ಬೇಕ್ರೀ ಇಲ್ರಿ ಸಾಕು ಇಲ್ರಿ ಬುಕ್ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡ್ರಿ ಸಾಕು ಹ್ಞೂ ಸಾಕು ಮಾಡಿ